ಒಂದು ಹೋಟೆಲ್ಲಿನ ಸೌಕರ್ಯಗಳನ್ನು ವಿಚಾರ್ಸಿದಾಗ ಆ ಸೌಕರ್ಯಗಳು ತುಂಬ ಉಪಯುಕ್ತವಾದರೆ ಮಾತ್ರ ಒಂದು ಹೋಟೆಲಿಗೆ ಹೋಗಲು ಇಚ್ಚಿಸುತ್ತೇವೆ ಏಕೆಂದರೆ ಪ್ರತಿ ಹೋಟೆಲಿನಲ್ಲಿಯು ಕೂಡ ಪ್ರತಿ ತನ್ನದೇ ಆದ ವಿಶಿಷ್ಟವಾದ ರೀತಿಯ ವಿಶಿಷ್ಟವಾದ ರೀತಿಯ ಉಪವು ಉಪಹಾರವಿರುತ್ತದೆ ಹಾಗೆಯೆ ನಾವು ನಮ್ಮ ಕುಟುಂಬ ದವರೊಡನೆ ಹೋಗಬೇಕೆಂದರೆ ಅಥ್ವ ಗೆಳೆಯರ ಜೊತೆಯಲಿ ಹೋಗಬೇಕಂದರೆ ಅಲ್ಲಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ತೆ ಅದು ಹೋಟೆಲು ಹೋಟೆಲು ಓಪನ್ ಇರುತ್ತದೆ ಮತ್ತು ಅಲ್ಲಿ ಟೇಬಲ್ ಲಭ್ಯತೆ ಇದೆಯ ಅಥ್ವ ಪಾರ್ಕಿಂಗ್ ಲಭ್ಯತೆ ಗ ಇವಾಗ ಟ್ಯಾಕ್ಶಿ ಬುಕ್ ಮಾಡ್ಕೊಂಡು ಹೋಗಿರ್ತಿವಿ ಆ ಟ್ಯಾಕ್ಸಿ ತರ್ಬಲು ಪಾರ್ಕಿಂಗ್ ಇದೆಯ ಅಥ್ವ ನಾವು ಹೊರ್ಗಡೆ ತರಬೇಕ ಅದರ ಬಗ್ಗೆ ಜಾಗೃತಿ ಇರುತ್ತದ ಅಥ್ವ ಇಲ್ವ ಆ ಒಂದು ಟೇಬಲ್ ಅಂದರೆ ಇವು ನಾವು ನೆಲಕೂತು ಊಟ ಶಿಸ್ಟಮ್ ಮಾಡೋದಿರ್ತದೆ ಅದು ಉದಾಹರ್ಣೆಗೆ ಗುರುಕುಲ ಸಿಸ್ಟಮ್ದಲ್ಲಿ ನೆಲಕ್ಕೆ ಕೂತು ಊಟ ಮಾಡೋದಿರ್ತದೆ ಮತ್ತು ಸಹ ಯ ಒಂದು ಯ ಒಂದು ಹೋಟೆಲಿಗೆ ಹೋದಾಗ ಪ್ರತಿ ಸಮಯಕ್ಕೆ ತಕ್ಕಂತೆಯೆ ಬ ಹಣವನ್ನು ನೀಡಬೇಕಾಗಿರುತ್ತದೆ ಸಮಯದ ವೇಳೆಯ ಮೇಲೆಯು ಹಣವನ್ನು ಸ್ವೀಕರಿಸುವ ಹೋಟೆಲುಗಳಿವೆ ಟೇಬಲ್ಲಿನ ಲಭ್ಯತೆ ಅಂದರೆ ಒಂದು ಟೇಬಲ್ಲಿನ ಮೇಲೆ ಕೂತ್ತಾಗ ಒಂದು ಟೇಬಲ್ಲಿನ ಮೇಲೆ ಕೂತ್ತಾಗ ಆ ಟೇಬಲ್ಲಿಗು ಸಹ ಹಣವನ್ನು ನೀಡುವಂಥ ಹೋಟೆಲುಗಳಿವೆ ಅಂದರೆ ಅದಕ್ಕು ಕೂಡ ಬಿಲ್ಲನ್ನು ಕೊಡುತ್ತಾರೆ ಒಂದು ಹೋಟೆಲು ಮೆಚ್ಚುವ ಮುಚ್ಚುವ ಸಮಯದ ಬಗ್ಗೆ ವಿಚಾರಿಸುವುದಾದರೆ ಒಂದು ದಿನ ಟೊಂಟಿ ಫೋರ್ ಅವರ್ಸು ಚಾಲ್ತಿಯಲ್ಲಿರೋ ಹೋಟೆಲುಗಳು ಸಹ ಲಭ್ಯ ಇವೆ ಮತ್ತು ಇಂತಿಷ್ಟು ಟೈಮು ಅಂತ ತೆಗೆದುಕೊಂಡು ಆ ಟೈಮದಲ್ಲು ಅವು ಲ ಮುಚ್ಚುವ ಸೌಕರ್ಯಗಳು ಇವೆ ಏಕೆಂದರೆ ಈಗ ನಮ್ಮ ಈ ಪಬ್ಬು ಹೋಟೆಲು ಮತ್ತು ಇವು ಪಾರ್ಕ್ಗಳು ಜಾಸ್ತಿಯಾಗಿರುವುದರಿಂದ ಅವುಗಳಲ್ಲಿ ಹೆಚ್ಚು ಸಮಯ ಸ್ಪೆಂಡ್ ಮಾಡುವುದರ ಮೂಲಕ ಕೊಲೆಗಳು ಹೀಗೆ ಅನೇಕ ಯಾವುದೆ ಒಂದು ದುಶ್ಚಟಕ್ಕೆ ಒನೊಂದು ಹೋಟೆಲುಗಳು ಅಡ್ಡಿ ಆಗುತ್ತವೆ ಅಂತ ಹೋಟೆಲುಗಳನ್ನು ದೂರ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಉಪಹಾರವನ್ನು ಸೇವಿಸಿಕೊಂಡು ಆ ಹೋಟೆಲನ್ನು ನಾವು ಒಳ್ಳೆಯ ರೀತಿಯಲ್ಲಿ ಆ ಹೋಟೆಲಿಗೆ ಹೋಗಿ ಒಳ್ಳೆಯ ರೀತಿಯಲ್ಲಿ ಹೊರಗೆ ಬರುವ ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತೇವೆ